ನಮಸ್ತೆ ಹೇಳಿ ಅಂಗ್ಡೀಲಿ ಇರೋದ ಏನು ಬೇಕಿತ್ತು ತರಕಾರೀ ಟೊಮ್ಯಾಟೋ ಬಟಾಟಿ ಕ್ಯಾಬೇಜ್ ಏನು ಬೇಕಿತ್ತು ಹೇಳಿ ನೀವು ಹಾಂ ಟೊಮ್ಯಾಟೋ ಕೆಜೀ ನಲ್ವತ್ತೈದು ಬಟಾಟೆ ಎಪ್ಪತ್ತು ಕ್ಯಾಬೇಜೂ ಅರವತ್ತು ಇತ್ತಲ ನೋಡಿ ಕ್ಯಾರೇಟು ಬೀನ್ಸು ಯಾವ್ದು ಬೇಕು ತಗೋಳಿ ನೀವೇ ಇಲ್ಲ ಇಲ್ಲ ಇಲ್ಲ ಇಲ್ಲೇ ತಗೋಳೋದು ನೀವೂ ನಿಮ್ಗೆ ಏನು ಬೇಕು ಅದನ್ನು ತಗೋಬೇಕು ನೀವು

ಹಾಂ ಬಟಾಟೆನಾ ಹಾಂ ಸರಿ ಹಾಂ ಮತ್ತು ಹಾಂ ಬರ್ಕೊಂಡರ ಬರ್ಕೊಂಡೆ

ಬೀನ್ಸು ಏನು ಬೇಕು ನಿಮಗೆ ಬೀನ್ಸ್ ಬೇಕಾ ಹಾಂ ಆಯ್ತು ಸರಿ ಇದು ನಿಮ್ದೂ ಹಾಂ ಹಸಿಮೆಣ್ಸು ಇಲ್ಲ ನಾಳೆ ಬರುತ್ತೆ ನೋಡಿ

ನಾವು ಇಲ್ಲ ವರ್ಕರ್ಸ್ಸಿಗೆ ಹಾಂ ಹಾಂ ಹಾಂ ಇಲ್ಲ ನಿಮ್ದೆಲ್ಲ ಪ್ಯಾಕ್ ಆಯ್ತ್ ನೋಡಿ ತೊಗೊಂಡು ಹೋಗ್ಬೋದು ಬಂದ್ಬಿಟ್ಟು ತೊಗೊಂಡು ಹೋಗಿ ನೀವು ಹಾಂ ಪ್ಯಾಕ್ ಆಯ್ತು ನೋಡಿ ಟೋಟಲ್ ಇನ್ನೂರ ಐವತ್ತು ಆಯ್ತು ನೋಡಿ ಇಲ್ಲ ಬಂದು ತಗೊಂಡು ಹೋಗೋಗ ಇದ್ರೆ ಪೇ ಮಾಡ್ಕೊಂಡು ತೊಗೊಂಡು ಹೋಗಿ ಅಷ್ಟೆ ಹಾಂ ಹಾಂ ಅಡ್ಡಿಲ್ಲ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಹಾಂ ಸಂಜೆ ಬನ್ನಿ ಬನ್ನಿ ಇರ್ತಿರ ಅಲ್ಲ ವರ್ಕರ್ಸ್ ಇರ್ತ ಹಾಂ ಹಾಂ ಆಯ್ತು ಹಾಂ ಹಾಂ ನಾವೇ ಇರ್ತೇವೆ ಅಂತೆ ಬನ್ನಿ ಹಾಂ ಇಲ್ಲ ನೀವು ಬಂದೇ ಪೇ ಮಾಡ್ಕೊಂಡು ತಗೊಂಡು ಹೋಗಿ ಪರವಾಗಿಲ್ಲ